ಹೌದಾ ಹೇಳಿ ಏನಾಗಬೇಕಿತ್ತು ಹೌದಾ ನಿಮಗೆ ಮೊಬೈಲ್ ಎಷ್ಟು ರೇಂಜಲ್ಲಿ ಬೇಕಿತ್ತು ಹೌದಾ ಹಾಗಾದರೆ ನಿಮಗೆ ಹಾಂ ವೀವೋ ಇದೆ ಒಪ್ಪೋ ರೆಡ್ಮಿ ಗ್ಯಾಲಾಕ್ಸಿ ರಿಯಲ್ಮಿ ಸಾಮ್ಸಂಗ್ ಇಷ್ಟು ಇದೆ ನಿಮ್ಗೆ ಯಾವ್ದು ಬೇಕಿತ್ತು ಹಾಂ ಹೌದು ಸಿಕ್ತದೆ ಹಾಂ ಅಂದರೆ ನಿಮಗೆ ಕ್ಯಾಮರಾ ಒಳ್ಳೇದು ಬರ್ತದೆ ಅದರಲ್ಲಿ ಅದ್ರ ಜೊತೆಗೆ ತರ್ಟಿ ಫೋರ್ ಎಮ್ ಬಿ ಸ್ಟೋರೇಜ್ ಇರುತ್ತೆ ಕಲರ್ ಯಾವ ಕಲರ್ ನಿಮಗೆ ಬೇಕು ಅದೆಲ್ಲ ಕಲರಲ್ಲೂ ಸಿಗುತ್ತೆ ಹಾಂ ಹೌದು ವೈಟ್ ಕಲರ್ ಬೇಕಾದರೆ ವೈಟ್ ಕಲರಲ್ಲೂ ಸಿಗುತ್ತೆ ಆಫರ್ ಹೌದು ನೀವೂ ಒಂದು ಮೊಬೈಲ್ ತಕೊಂಡರೆ ಅದ್ರ ಜೊತೆ ಸ್ಮಾರ್ಟ್ ವಾಚ ಇಲ್ಲದಿದ್ರೆ ಇಯರ್ ಫೋನ್ ಎಲ್ಲ ಫ್ರೀಯಾಗಿ ಸಿಗುತ್ತೆ

ಹಾಂ ಅದ್ರಲ್ಲೂ ಇದೆ ಅದರಲ್ಲಿ ಅಂದರೆ ನಿಮಗೆ ವಿವೊದಲ್ಲಿ ವೆರೈಟಿಸ್ ತುಂಬ ಇದೆ ಕಲರ್ ಎಲ್ಲ ನಿಮಗೆ ಒಪ್ಪೋದಲ್ಲಿ ಬರ್ಬೇಕಾದರೆ ಖಾಲಿ ಮೂರೇ ಕಲರ್ ಬರುತ್ತೆ ವೈಟ್ ಬ್ಲಾಕ್ ಮತ್ತು ಬ್ಲೂವಲ್ಲಿ ಸ್ಟೋರೇಜೂ ಹಾಂ ಕ್ಯಾಮರಾ ತುಂಬ ಒಳ್ಳೆಯದಿದೆ ಒಳ್ಳೆದು ಬರುತ್ತೆ ಸ್ಟೋರೇಜ್ ಕೂಡ ನಿಮಗೆ ವಿವೋಕ್ಕಿಂತ ಜಾಸ್ತಿ ಸಿಗುತ್ತೆ ಓಪ್ಪೊದಲ್ಲಿ ಒಪ್ಪೋ ಆಗ್ಬೋದಾ ನೀವು ಹೇಗೆ ಡಿಲಿವರಿ ತಕ್ಕೊಳ್ತೀರಿ ಆನ್ಲೈನಲ್ಲಿ ತಕ್ಕೊಳ್ತೀರಾ ಆಫ್ಲೈನಾ ಹಾಂ ಹೌದ್ ಹೌದು ಶಾಪ್ ಓಪನ್ ಇದೆ ನಾಳೆ ಬನ್ನಿ ಆಯ್ತು ಆಯಿತು ಹಾಂ ತ್ಯಾಂಕ್ ಯು